ನನಗೆ ಇಷ್ಟವಾದ ಆಹಾರ ಒಬ್ಬಟ್ಟು ಇದನ್ನು ನಾನು ಮನೆಯಲ್ಲಿ ತಿನ್ನಲು ಬಯಸುತ್ತೇನೆ ನಮ್ಮಅಮ್ಮನ ಕೈಯಲ್ಲಿ ತುಂಬ ರುಚಿಕರವಾಗಿ ಮಾಡಿಕೊಡ್ತಾರೆ ಹಾಗಾಗಿ ನಾನು ಇದನ್ನು ಮನೆಯಲ್ಲಿ ತಿನ್ನಲು ಬಯಸುತ್ತೇನೆ ಒಬ್ಬಟ್ಟನ್ನು